ಸರ್ ನಂದೊಂದು ಕಂಪ್ಲೇಂಟ್ ಇದೆ ನಿನ್ನೆ ನಾನು ಇದು ಆಟೋ ಬುಕ್ ಮಾಡಿದ್ದೆ ನನಗೆ ರೈಲೇ ಟೇಶನ್ನಿಗೆ ಹೋಗ್ಬೇಕಿತ್ತು ಶಿವಮೊಗ್ಗದಿಂದ ಬೆಂಗಳೂರಿಗೆ ರೈಲ್ ಟಿಕೆಟ್ ಬುಕ್ ಆಗಿತ್ತು ಎಂಟೂವರೆಗೆ ನನ್ಗೆ ಹೋಗ್ಬೇಕಿತ್ತು ನಿಮ್ಮದು ಎಂಟೂವರೆ ಆದರೂ ಆಟೋ ಬರಲೇಯಿಲ್ಲ ಎಂಟೂವರೆಗೆ ನನಗೆ ಅಲ್ಲಿ ತಲುಪ್ಲಿಕ್ಕೆ ಆಗಲೇ ಇಲ್ಲ ನನಗೆ ನನಗೆ ಆ ರೈಲು ಮಿಸ್ಸಾಗ್ಬಿಡ್ತು ನನಗೆ ಅದರಿಂದ ನಿಮ್ಮನ್ನು ನಾನು ಇದು ಮಾಡ್ತೀನಿ ದುಡ್ಡು ಕೊಟ್ಟಿದ್ದೀನಿ ನಂಗೆ ದುಡ್ಡು ವಾಪಸ್ಸು ರೀಫಂಡ್ ಮಾಡಬೇಕಂಥೇಳಿ ನಾನು ಈ ಮೂಲಕ ನಿಮಗೆ ಕೇಳ್ಕೊಳ್ತಾಯಿದ್ದೀನಿ ನಂಗೆ ತುಂಬ ಬೇಜಾರಾಗಿದೆ ಇದರಿಂದ